ನಾವು ಹಳ್ಳಿಗಳಲ್ಲೆ ಇರೊದಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂದರೆ ಹಳ್ಳಿಯಲ್ಲಿ ಇರುವಂಥ ಸೌಂದರ್ಯ ಆಗ್ಬೋದು ನಗರದಲ್ಲಿ ಸಿಗೊಲ್ಲ ಮತ್ತೆ ಹಳ್ಳಿಗ್ಳಲ್ಲಿ ಇರುವಂಥ ಬಾಂಧವ್ಯ ನಮ್ಮ ತಮ್ಮವರು ಅನ್ನೋ ಭಾವನೆ ಈ ನಗರಗಳಲ್ಲಿ ಕಾಣ ಸಿಗೊಲ್ಲ ಈ ನಗರಗಳಲ್ಲಿ ಹೆಂಗಿರುತ್ತೆ ಅಂದ್ರೆ ಬರೀ ಎತ್ತರವಾದಂಥ ಕಟ್ಟಡಗಳು ಇರುತ್ತೇ ಹೊರ್ತು ಉಸ್ರಾಡೋಕೆ ಒಳ್ಳೆಯ ಗಾಳಿ ಸಿಗೊಲ್ಲ ಮತ್ತೆ ಒಳ್ಳೆಯ ನೀರು ಕುಡಿಯೋದಕ್ಕೆ ಒಳ್ಳೆಯ ನೀರು ಸಿಗೊಲ್ಲ ಅಲ್ಲಿ ಅಲ್ಲಿ ಕೊಳಚೆ ನೀರನ್ನು ಫಿಲ್ಟ್ರ್ ಮಾಡಿಬಿಟ್ಟು ಕೊಡ್ತಾ ಇರ್ತಾರೆ ನಮ್ಮ ಹಳ್ಳಿಲಿ ಹಂಗಲ್ಲ ಒಳ್ಳೆಯ ಬಾವಿ ನೀರನ್ನ ಕುಡಿಬೋದು ಬೋರ್ವೆಲ್ ನೀರನ್ನ ಕುಡಿಬೋದು ಹಾಗೇ ನಮ್ಮ ಹಳ್ಳಿಲಿ ಇರುವಂಥ ಸೌಂದರ್ಯ ಮತ್ತು ಸ್ವಚ್ಛವಾದಂತಹ ಗಾಳಿ ನೀರು ಇವೇ ಎರಡು ಮುಖ್ಯ ಮನುಷ್ಯನ ಜೀವನಕ್ಕೆ ಒಳ್ಳೆಯ ಗಾಳಿ ನೀರು ಬೆಳಕು ನಗರಗಳಲ್ಲಿ ಏನು ಸಿಗುತ್ತೆ ನಗರದಲ್ಲಿ ಏನೂ ಸಿಗಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ಇರುತ್ತೆ ಆದರೆ ಅಲ್ಲಿ ಸರಿಯಾದ ಗಾಳಿ ಬೆಳಕು ಇದೇ ಇರಲ್ಲ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಆದರೆ ನಮ್ಮ ಹಳ್ಳಿಯಲ್ಲಿ ಹೇರಳವಾಗಿ ಸಿಗುತ್ತೆ ಮತ್ತೆ ಒಳ್ಳೆಯ ನ್ಯೂಟ್ರೀಷಿಯಸ್ ಫುಡ್ ಸಿಗುತ್ತೆ ನಮ್ಮ ಹಳ್ಳಿಲಿ ಒಳ್ಳೆಯ ಸೊಂಪಾದ ತರ್ಕಾರಿಗಳು ಸಿಗುತ್ತೆ ಅಚ್ಚ ಹಸಿರಾದಂತಹ ನಾವೇ ಬೆಳಕೊಂಡು ಸಹ ನಮ್ಮ ಧಾನ್ಯಗಳನ್ನ ನಾವು ತಿನ್ಬೌದು ನಮ್ಮ ಹಳ್ಳಿಲು ಎಷ್ಟೊಂದು ಮಾಡೋದಕ್ಕೆ ಕೆಲಸಗಳು ಸಹ ಇರ್ತವೆ ಆದರೆ ನಗರಗಳಲ್ಲಿ ನಾವು ಹುಡಕ್ಕೊಂಡು ಹೋಗ್ಬೇಕು ಕೆಲ್ಸಗಳನ್ನ ಹುಡ್ಕುದ್ರೂ ಅಲ್ಲಿ ಸಿಗುವಂಥ ಏನೋ ಅಲ್ಪ ಸ್ವಲ್ಪ ದುಡ್ಡು ಸಿಗುತ್ತೆ ಹೊರ್ತು ನೆಮ್ಮದಿ ಆದಂತಹ ಜೀವನ ಸಿಗಲ್ಲ ಮತ್ತೆ ಅದರಲ್ಲಿ ಬರೀ ಓಟ ಸಿಗುತ್ತೆ ಅಷ್ಟೇ ನಾವು ಬೆಳಗ್ಗೆ ಎದ್ಧಾಗಿಂದ ರಾತ್ರಿ ಆಗೋವರ್ಗು ಸಹ ನಾವು ದುಡಿತಾ ಇರಬೇಕು ಓಡಾಡ್ತಾ ಇರಬೇಕು ಕಷ್ಟಪಡ್ತಾ ಇರಬೇಕು ಎಷ್ಟೇ ಕಷ್ಟಪಟ್ರು ಸಹ ತಿನ್ನೊದಕ್ಕೆ ಒಳ್ಳೆಯ ಊಟ ಸಿಗೊಲ್ಲ ಒಳ್ಳೆಯ ನೀರು ಸಿಗೊಲ್ಲ ಮತ್ತೆ ಒಳ್ಳೆಯ ಶುದ್ಧವಾದಂತಹ ಗಾಳಿಯೂ ಸಿಗಲ್ಲ ಅದೇ ಚಿಕ್ಕ ವಯಸ್ಸಿಗೆ ಸಹ ಅನೇಕ ಕಾಯಿಲೆಗಳನ್ನು ತಗೋಬೇಕಾಗುತ್ತೆ ಹೊರ್ತು ಅದರಿಂದ ಏನೂ ಪ್ರತಿಫಲ ಇರಲ್ಲ ಒಳ್ಳೆಯ ದುಡಿಮೆ ಏನೋ ಸಿಗುತ್ತೆ ಒಳ್ಳೆಯ ಹಣ ಸಿಗುತ್ತೆ ಆದರೆ ಹಳ್ಳಿಗಳಲ್ಲು ಸಹ ಆ ಹಣನ ಮತ್ತೆ ಆ ದುಡಿಮೆಯನ್ನು ಮಾಡ್ಬೋದು ಒಳ್ಳೆಯ ಗಾಳಿ ಬೆಳ್ಕನ್ನು ಸಹ ಪಡ್ಕೊಬೋದು ಒಳ್ಳೆಯ ನೀರು ಮತ್ತೆ ಒಳ್ಳೆಯ ಬೆಳೆ ಬೆಳೆದ್ರೆ ಒಳ್ಳೆಯ ಆಹಾರ ಕೂಡ ನಮಗೆ ಸಿಗುತ್ತೆ ಹಾಗೇ ಅದೇ ರೀತಿ ಹಳ್ಳಿಗ್ಳಲ್ಲಿ ಇರುವಂಥ ಸೌಂದರ್ಯವು ಸಹ ನಮಗೆ ನೋಡೋದಕ್ಕೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಮತ್ತೇ ನಗರದಲ್ಲಿ ಬರೀ ಎಷ್ಟೇ ದುಡಿದ್ರು ಸಹ ಬರೀ ಆಸ್ಪತ್ರೆಗಳಿಗೆ ಖರ್ಚಾಗುತ್ತೆ ಹೊರ್ತು ಅದರಿಂದ ಏನೂ ಪ್ರಯೋಜನ ಇಲ್ಲ ಹಳ್ಳಿಗಳಲ್ಲಿ ಅಟ್ಲೀಶ್ಟು ಒಂದು ಸ್ವಲ್ಪ ನಮ್ಮ ತಮ್ಮವರು ಅನ್ನೋ ಭಾವನೆ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅಷ್ಟೊಂದು ಜಂಜಾಟದ ಜೀವನಗಳು ಇರೋದಿಲ್ಲ